ಕರ್ನಾಟಕ ರಾಜ್ಯ ಅಂದರೇನೇ ಸಂಪ್ರದಾಯಗಳ ತವರೂರು ಅಂತ ಕರಿಬೋದು ಇಲ್ಲಿ ನಡಿತಕ್ಕಂಥ ಪ್ರತೀ ಹಬ್ಬಗಳು ಕೂಡ ಅದರದ್ದೇ ಆದಂಥ ವಿಶಿಷ್ಟವಾದ ಗುಣಗಳಲ್ಲಿ ಆಚರಿಸಲ್ಪಡುತ್ತೆ ಯುಗಾದಿ ಆಗಿರ್ಬೋದು ಮಕರ ಸಂಕ್ರಾಂತಿ ಆಗಿರ್ಬೋದು ದಸ್ರಾ ಉತ್ಸವ ಆಗಿರ್ಬೋದು ಎಲ್ಲ ಹಬ್ಬಗಳಿಗೂ ಅದರದ್ದೇ ಆದಂಥ ವಿಶಿಷ್ಟವಾದ ಗುಣಗಳಿದೆ ನಾನು ಉದಾಹರಣೆಗೆ ಯುಗಾದಿನೇ ತೊಗೊಳೋದಕ್ಕೆ ಇಷ್ಟಪಡ್ತೀನಿ ಯುಗಾದಿ ಅಂತ ಬಂದರೇನೇ ವರ್ಷದ ಮೊದಲನೇ ಹಬ್ಬ ವರ್ಷಾರಂಭದ್ ಹಬ್ಬ ಪ್ರಕೃತಿಯಲ್ಲಿ ಹೊಸಾ ಚಿಗುರು ಹೊಸಾ ಮೆರುಗು ಜನಗಳಲ್ಲೂ ಒಂಥರ ಉತ್ಸಾಹ ಪಕ್ಷಿ ಪ್ರಾಣಿಗಳು ಎಲ್ಲವನ್ನು ಕೂಡ ಹೊಸದಾಗಿ ತಮ್ಮ ಜೀವನಾನ ಪ್ರಾರಂಭ ಮಾಡ್ತಾವೇನೋ ಅನ್ನೋ ಒಂದು ಭಾವನೆ ಈಗಲೂ ಕೂಡ ಅದು ರೂಢಿಯಲ್ಲಿದೆ ಯುಗಾದಿ ಅಂದ ತಕ್ಷಣ ಎಣ್ಣೆ ಸ್ನಾನ ಎಳ್ಳು ಬೆಲ್ಲ ಬೇವು ಬೆಲ್ಲ ಕ್ಷಮಿಸಿ ಬೇವು ಬೆಲ್ಲ ತಿನ್ನುವುದು ರೂಢಿ ರೂಢಿಯಲ್ಲಿದೆ ನಮ್ಮಲ್ಲಿ ಬೇವು ಬೆಲ್ಲ ಎಣ್ಣೆ ಸ್ನಾನ ಮತ್ತು ಹೊಸ ಬಟ್ಟೆ ದೂರ ದೂರದಲ್ಲಿ ಇರ್ತಕ್ಕಂಥ ಸಂಬಂಧಿಗಳು ಎಲ್ಲ ಆಗ ಕೂಡ್ತಾರೆ ಅಣ್ಣ ತಮ್ಮಂದಿರು ಮತ್ತು ಆ ಒಂದು ಬಾಂಧವ್ಯ ಬಾಂಧವ್ಯದಲ್ಲಿ ಮಾಡ್ತಕ್ಕಂಥ ಹಬ್ಬಗಳೇ ತುಂಬ ವಿಶೇಷವಾಗಿರುತ್ತೆ ಮತ್ತು ಅದಾದಮೇಲೆ ಮಕರ ಸಂಕ್ರಾಂತಿ ತಗೊಬೋದು ಅದು ಚಳಿಗಾಲ್ದಲ್ಲಿ ಬರ್ತಕ್ಕಂಥ ಹಬ್ಬ ಅಂತಾನೇ ಹೇಳ್ಬೋದು ಆ ಒಂದು ಸಮಯದಲ್ಲಿ ನಾವು ಎಳ್ಳು ಬೆಲ್ಲ ತಿನ್ನೋದು ಒಂದು ವಾಡಿಕೆ ಇದೆ ಅದರಲ್ಲೂ ವೈಜ್ಞಾನಿಕ ಕಾರಣ ಇದೆ ಯಾಕಂದರೆ ಎಳ್ಳಲ್ಲಿ ನಾವು ಬೆಲ್ಲದಲ್ಲಿ ಎಣ್ಣೆ ಅಂಶ ಇರೋದರಿಂದ ನಮ್ಮ ಚರ್ಮದ ಕಾಂತೀನ ಅದು ಹೆಚ್ಚಿಸುತ್ತೆ ನೋಡಿ ನಮ್ಮ ಪೂರ್ವಜರು ಎಷ್ಟು ಬುದ್ಧಿವಂತರು ಅಂದರೆ ಪ್ರತೀ ಹಬ್ಬಗಳಲ್ಲೂ ಕೂಡ ವೈಜ್ಞಾನಿಕತೆ ಇದೆ ಪ್ರತೀ ಹಬ್ಬಗಳು ತನ್ನದೇ ಆದಂಥ ವಿಶಿಷ್ಟವಾದ ಗುಣಗಳಿದ್ದಾವೆ ಅವುನ್ನೆಲ್ಲ ನಾವು ಪಾಲಿಸ್ತಾ ಹೋಗ್ಬೇಕು ಈಗ ಈಗಿನ ಮಕ್ಕಳಲ್ಲಂತೂ ಎಲ್ಲದರಲ್ಲೂ ಕೂಡ ಪ್ರಶ್ನೆ ಪ್ರಶ್ನೆ ಅದು ಹೇಗೆ ಅಂದರೆ ತಲೆಪ್ರತಿಷ್ಠೆ ಪ್ರಶ್ನೆಗಳು ಅದ್ಯಾಕೆ ಹಾಗೆ ಇದ್ಯಾಕೆ ಹಾಗೆ ಅದನ್ನು ದೊಡ್ಡೋರು ಆದಂತೋರು ಹಿರಿಯೋರ್ ಆದಂತೋರು ತುಂಬ ತಿಳಿಯಿಂದ ಬುದ್ದಿ ಹೇಳ್ಬೇಕು ಯಾಕಂದರೆ ನಮ್ಮ ಪೂರ್ವಜರು ಎಲ್ಲದಕ್ಕೂ ಕೂಡ ಒಂದು ನಿರ್ದಿಷ್ಟವಾದ ಕಾರಣಗಳ್ ಇಟ್ಕೊಂಡೇನೆ ಎಲ್ಲ ಸಂಪ್ರದಾಯಗಳನ್ನ ಆಚರಿಸೋದು ಹಾಗಾಗಿ ನಾವು ಆ ಮಕ್ಕಳಲ್ಲಿ ಕೂಡಾ ಆ ಒಂದು ಹಬ್ಬಗಳ ಬಗ್ಗೆ ಅದ್ರ ಪ್ರಾಮುಖ್ಯತೆಗಳ ಬಗ್ಗೆ ನಾವೇ ಆ ಮಕ್ಕಳಲ್ಲಿ ಬೆಳೆಸಬೇಕು ಆ ಒಂದು ಸಂಪ್ರದಾಯಗಳನ್ನೆಲ್ಲ ಯಾಕಂದರೆ ಸಾಗಿಸ್ಬೇಕಲ್ವಾ ಪೂರ್ವಜರಿಂದ ನಮಗೆ ನಮ್ಮಿಂದ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಂದ ನೆಕ್ಸ್ಟ್ ಅವ್ರ ಮಕ್ಕಳಿಗೆ ಹಾಗಾಗಿ ಈ ಹಬ್ಬಗಳು ಬಗ್ಗೆ ತುಂಬಾ ಗೌರವವಿದೆ ಮುಂದೆ ಕೂಡ ಇರುತ್ತೆ ಅನ್ನೋದು ನನ್ನ ನಂಬಿಕೆ